ಸರ್ ನಾವು ಸರ್ ನಾವು ಕಾವ್ಯ ಗಾವ್ಕರ್ ಅಂತ ಬೆಂಗಳೂರಿಂದ ಕಾಲ್ ಮಾಡ್ತಾ ಇದೀವಿ ಹೌದು ಸರ್ ಈ ಕಡೆ ಉತ್ತರ ಕನ್ನಡ ಟೂರಿಸ್ಟ್ ಪ್ಲೇಸಸೆಲ್ಲ ಚೆನ್ನಾಗಿದೆ ಅಂತ ನಮಗೆ ಒಬ್ಬರು ರೆಫರ್ ಮಾಡಿದ್ರು ಸರ್ ಇಲ್ಲಿ ಪ್ಲೇಸಸ್ ಎಲ್ಲ ಯಾವ್ಯಾವ್ದ್ ಚೆನ್ನಾಗಿದೆ ಹೌದು ಸರ್ ಯಾವ್ಯಾವ ಥರ ಪೇಕೆ ಪ್ಯಾಕೇಜಸ್ ಇದೆ ಹಾಂ ಹಾಂ ಸರ್ ಸರ್ ಅದು ಗೋಕರ್ಣ ಮಹಾಬಲೇಶ್ವರಾ ಟೆಂಪಲ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಮುರುಡೇಶ್ವರ ಗೋಕರ್ಣ ಎಲ್ಲ ಆ ರೂಟಲ್ಲಿ ಒಂದು ಹದಿನೈದು ಸಾವ್ರದ್ದು ಒಳಗಡೆ ಯಾವ್ದಾರು ಪ್ಯಾಕೇಜ್ ಇದೆಯ ಸರ್ ನೀವು ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ವಾ ಹಾಂ ಓಕೆ ಹಾಂ ಟ್ರಾವೆಲ್ ಎಕ್ಸ್ಪೆನ್ಸ್ ಎಲ್ಲ ಅದ್ರ ಒಳಗಡೆ ಬರುತ್ತಾ ಊಟ ತಿಂಡಿ ಎಲ್ಲ ಹೌದಾ ಸರ್ ಮತ್ತು ಮತ್ತೇನು ಸರ್ ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಸರ್ ಹದಿನೈದು ಜನ ಇದೀವಿ ಆರು ಸಾವಿರನ ಮತ್ತು ಬಾಕಿದು ಎಲ್ಲ ಖರ್ಚು ಓಕೆ ಓಕೆ ಸರ್ ನಾನು ಹೇಳ್ತೀನಿ ಸರ್ ಏನಂತ ಆಮೇಲೆ ಕಾಲ್ ಮಾಡಿ ಓಕೆ